ಮಂಜುನಾಥ್ ಅವರಾ ಮಾತಾಡ್ತಾ ಇರೋದು ಸರ್ ನಾನು ಮನೆ ತಗೊಬೇಕು ಅಂತ ಅನ್ಕೊಂಡಿದ್ದೀನಿ ನನ್ನ ಫ್ರೆಂಡ್ ಹೇಳಿದರು ನಿಮ್ಮ ಸಜೆಶನ್ ಮಾಡಿದರು ನಿಮ್ಮ ನಂಬರ್ ಕೊಟ್ಟುಬಿಟ್ಟು ಇವ್ರನ್ನು ಕೇಳಿ ನಿಮಗೆ ಯಾವ ಥರ ಮನೆ ಬೇಕೊ ಸಿಗುತ್ತೆ ಅಂತ ಅದಕ್ಕೆ ನಿಮಗೆ ಫೋನ್ ಮಾಡಿದೆ ಸರ್ ನನಗೆ ಟೀಚರ್ಸ್ ಕಾಲನಿ ಅನ್ನೋದ್ರಲ್ಲಿ ನನಗೆ ಕೇಳಪಟ್ಟೆ ಅಲ್ಲಿ ಸಿಗುತ್ತಾ ಮನೆ ಅಂತ ಸರ್ ತಟ್ಟಿ ತಟ್ಟಿ ಫಾಟ್ಟಿ

ಅಷ್ಟೊಂದು ಗೊತ್ತಿಲ್ಲ ಸರ್ ನನಗೆ ಮನೆ ಬಗ್ಗೆ ನಿಮಗೆ ಗೊತ್ತಿರುತ್ತೆ ಅನ್ಕೊಂಡು ಫೋನ್ ಮಾಡಿದೆ ನೀವೇಳಿ ಸರ್ ತಟ್ಟಿ ಲ್ಯಾಕ್ಸ್ ಸರ್ ಮೂವತ್ತು ಲಕ್ಷದ್ದು

ಹೌದು ಸರ್ ಹೌದೌದು ನನಗೆ ವಾಸ್ತು ಪ್ರಕಾರವೇ ಬೇಕು

ಸರ್ ಪೂರ್ವದ ಕಡೆಯೇ ಬಾಗಿಲು ಬೇಕು ಹಾಂ ಬೆಡ್ರೂಮ್ ಬೆಡ್ರೂಮ್ ಎಷ್ಟು ಎರಡು ಬೆಡ್ರೂಮ್ ಬೇಕು ಕಿಚನ್ ಕಿಚನ್ ಬೇಕು ಕಿಚನ್ನಲ್ಲಿ ಹೊರಗಡೆ ಏನು ಪಾತ್ರೆ ತೊಳೆಯೋದಕ್ಕೆ ಹೊರಗಡೆ ಯುಟಿಲಿಟಿ ಇರಬೇಕು ಮತ್ತು ದೇವರ ರೂಮ್ ಇದೆಯಾ ದೇವರ ರೂಮಿನದು ಬೇಕು ಹ್ಞೂ ಹಾಲು ದೊಡ್ಡದಾಗಿದ್ರೆ ಚೆನ್ನಾಗಿ ಹೌದು ಸರ್ ಅಲ್ಲೇ ಬೇಕು ಸುತ್ತಮುತ್ತ ಮನೆಗಳಿದೆಯಾ ಅಕ್ಕಪಕ್ಕ ಮನೆ ಇರಬೇಕು ಯಾವುದೇ ಥರದ ಡಿಸ್ಟರ್ಬೆನ್ಸ್ ಇರಬಾರದು ತುಂಬ ಅಂಗಡಿಗಳು ನಮಗೆ ಏನಾದರೂ ತೊಗೊಳೋದಕ್ಕೆ ಹತ್ತಿರವಾಗಿ ಇರುವಂಥದ್ಬೇಕು

ಸರ್ ಬಾಲ್ಕನಿ ಇದ್ರೂ ಚೆನ್ನಾಗಿದೆ ಅನಿಸುತ್ತೆ ಆ ಥರದ್ದು ಇದ್ದರೆ ನೋಡಿ

ಹಾಂ ಹೌದು ಸರ್ ಹಾಂ ಸರಿ ಆಯಿತು ಸರ್